ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಕೊರತೆಗಳಂತಂದರೆ ನೀರಿನದು ನೀರು ಈಗ ನೀರು ನೀರು ನೀರು ಬಿಡ್ತಕ್ಕಂಥ ನೀರಿನಲ್ಲಿ ಆಮೇಲೆ ಕೆಲವೊಂದು ಫಿಲ್ಟರ್ ಆಗಿ ಬರದೆ ಇರ್ತಕ್ಕಂಥ ನೀರು ಮತ್ತು ಕಾಯಿಸಿ ಆರಿಸಿ ಯ ಹೆಚ್ಚೂ ನೀರಿನ ಒಂದು ಕೊರತೆ ಇರೋದ್ರಿಂದ ಎಲ್ಲಿ ಅನಾರೋಗ್ಯದಿಂದ ಮಕ್ಕಳಿಗೆ ದೊಡ್ಡವರಿಗೆ ವಾಂತಿ ಈ ಥರ ಶೌಚಾ ಶೌಚಾಲಯ ಕೆಲವೊಂದು ಗೌರ್ಮೆಂಟ್ ಸರ್ಕಾರಿ ಕೆಲಸಗಳಿಗೆ ಮೀಟಿಂಗ್ಗಳಿಗೆ ಹೋದಾಗ ಶೌಚಾಲಯಗಳ ಕೊರತೆ ಆದ್ದರಿಂದ ಅನಾರೋಗ್ಯ ಆಮೇಲೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದೆನಪ್ಪಾ ಅಂತಂದರೆ ಈ ಹೊರಗಿನ ಹೊರಗಿನ ತಿಂಡಿ ತಿಂಡಿಗಳೇನು ಮಕ್ಕಳು ತಿನ್ನೋದರಿಂದ ಆರೋಗ್ಯ ಸಮಸ್ಯೆ ಉಂಟಾಗೋದು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಈ ಥರೆಲ್ಲ ಹಲವಾರು ರಾಜಕೀಯ ನಿರ್ಲಕ್ಷತೆ ಅಂತ ಅಂದರೆ ರಾಜಕೀಯ ನಿರ್ಲಕ್ಷತೆ ಅಂತಂದರೆ ಇವಾಗ ನಮಗೆ ಯಾವುದೇ ಒಂದು ಇವಾಗ ನಾವು ಸರ್ಕಾರಿ ಕೆಲಸಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೊಂದು ಸಮಸ್ಯೆಗಳು ನೀರಿನ ಸಮಸ್ಯೆ ಮಕ್ಕಳಿಗೇ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆದ್ದು ಬಸ್ಸುಗಳಿಗೆ ದೂರ ಆಗ್ತಿರ್ತಕ್ಕಂಥ ವೆಸ್ಸ್ ಸಮಸ್ಯೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾಂ ಟೈಮ್ ಸರಿಗೆ ಬಸ್ಸುಗಳು ಇಲ್ದೇ ಇರ್ತಕ್ಕಂಥತದ್ದು ಕೆಲವೊಂದು ಸಮಸ್ಯೆಗಳು ಪ್ರಾಕೃತಿಕ ಮಾಲಿನ್ಯ ಆರೋಗ್ಯ ಸಮಸ್ಯೆಗಳು ಅಂತಂದರೆ ಹೆಚ್ಚು ಮನೆಗಳಿಗೆ ಮನೆಗಳು ಹಾಗು ಏನು ನಾವು ಎಲ್ಲೇ ವಾಸ ಮಾಡ್ತಿರಲಿ ಮನೆಯ ಮನೆಯ ಹತ್ತಿರ ಗಿಡಗಳು ಆಮೇಲೆ ಕಾಡಿದ್ರೆ ನಾಡು ಪರಿಸರ ಚೆನ್ನಾಗಿರು ಮಳೆ ಬೆಳೆ ಚೆನ್ನಾಗಿರ್ಬೇಕಪ್ಪ ಅಂದರೆ ಗಿಡಗಳು ಇವಾಗ ಎಲ್ಲಿ ನೋಡಿದ್ರು ಆ ಬಿಲ್ಡಿಂಗ್ಗಳು ಕನ್ಷ್ರ ಬಿಲ್ಡಿಂಗ್ಗಳು ಕಟ್ಟೋದು ಪರಿಸರ ಇದ್ರೆ ನಾವು ನಾವಿದ್ರೆ ಪರಿಸರ ಮಳೆ ಬೇಕಂತಂದರೆ ಗಿಡ ಮರಗಳು ಕಂಪಲ್ಸರಿಯಾಗಿ ಬೆಳಿಲೇಬೇಕು ಯಾವೆಲ್ಲ ಅಂಶಗಳ ಕೊರತೇ ಗ್ರಾಮೀಣ ಭಾಗಗಳಲ್ಲಿ ಅಂತಂದರೆ ಫಸ್ಟು ನೀರಿಂದು ಬರ್ತಕ್ಕಂಥ ನೀರು ಸ್ವಚ್ಛವಾಗಿರಬೇಕು ಕೆಲೊ ಕೆಲವು ಟೈಮ್ಗಳಲ್ಲೆಲ್ಲ ಈಗ ನೀರು ಹೋಗಿದಾವಪ್ಪ ಅಂತಂದರೆ ಕೆರೇಯಲ್ಲಿ ಆ ಥರ ಕಾಲ್ವೆಯಲ್ಲೆಲ್ಲ ಹೋಗಿದಾವ್ ಅಂದರೆ ಫಿಲ್ಟ್ರ್ ಮಾಡಿದ್ದಾರೆ ಊರಲ್ಲಿ ಅದೂ ಕೆಟ್ಟೋಯ್ತಪ್ಪ ಅಂದರೆ ಬೇರೆ ಊರಿಗೆ ಹೋಬೇಕು ನಾವು ಹಾಕೊಂಡ್ ಬರೋಕೆ ಕೆಲವೊಂದು ಸಮಸ್ಯೆಗಳು ರಾಜಕೀಯ ನಿರ್ಲಕ್ಷತೆ ಅಂತಂದರೆ ಎಲ್ಲಿ ಪರಿಸರ ಸ್ವಚ್ಛತೆ ಈ ಏನು ಹಸಿ ಕಸ ಒಣ ಕಸ ಅಂತೇಳಿ ಎಲ್ಲ ತಗೊಂಡೋಗಿ ಇದು ತಿಪ್ಪೆಗುಂಡಿಯಲ್ ಹಾಕುವುದು ಅದ್ರಿಂದಾ ರಾಸಾಯನಿಕ ಗೊಬ್ಬರವನ್ನು ತಯಾರಿಸ್ತಾರೆ ಆದ್ರಿಂದ ಎಲ್ಲೂ ತುಂಬ ಕಡಿಮೇ ಕಡಿಮೇದಲ್ಲಿ ಕೊಡ್ತಾಯಿದಾರೆ ಹಸಿ ಕಸ ಒಣ ಕಸ ಇದ್ರಿಂದ ಎಲ್ಲರು ಎಲ್ಲರು ಚೆನ್ನಾಗ್ ಹಸಿ ಕಸ ಒಣ ಕಸ ಬೇರ್ಪಡಿಸಿದರೆ ಹಸಿ ಕಸ ಏನು ಗೊಬ್ಬರ ಮಾಡ್ತಾರೆ ಈಗೇನು ಒಣ ಕಸನ್ನೆನು ಪುನರ್ಬಳಕೆಗೆ ಕೆಲವೊಂದು ಬಳಕೆಯಾಗ್ತವೆ ಇದ್ರಿಂದಾಗಿ ಇದು ಒಂದು ಇದು ಒಂದು ಅಂಶ ಆಗುತ್ತೆ ಕೊರತೆಗಳ ಅಂಶಗಳ ಸಾರ್ವಜನಿಕ ಸಾರ್ವಜನಿಕರ ಸೇವೆಗಳು ಪ್ರಾಕೃತಿಕ ಮಾಲಿನ್ಯ ಅಂದರೆ ಈ ಏನು ಈ ವಾಯುಮಾಲಿನ್ಯದಿಂದ ಆದಷ್ಟು ಕಡಿಮೆಯಾಗಿ ಹೀಗೆ ಈ ಪರಿಸರ ಈ ಗಿಡ ಮರಗಳು ಹೆಚ್ಚಾಗಿ ಬೆಳಿಬೇಕು ಅದ್ರಿಂದಾಗಿ ಆ ಗಾಳಿ ತಂಪಾದ ಗಾಳಿ ಮಳೆ ಬೆಳೆ ಎಲ್ಲಾದನ್ನು ಚೆನ್ನಾಗಿರುತ್ತೆ ಅಂತೇಳಿ ನಮ್ದೊಂದು ಉದ್ದೇಶ ಇದು ಒಂದ್ ಆಯಿತಾ